ನಾನು ತೆಗೆದಂತಹ ಛಾಯಾಚಿತ್ರಗಳು ಅಂತಂದರೆ ನಾನು ಯಾವಾಗಾದರೂ ಒಳ್ಳೆಯ ಗ್ರೀನರಿ ಕಂಡಾಗ ನೇಚರ್ ಫೋಟೋನ ತೆಗಿತೀನಿ ಮತ್ತು ಮೋಡದ ಫೋಟೋನ ತೆಗಿತಿರ್ತೀನಿ ಮತ್ತೆ ನಾನು ಹೆಚ್ಚಾಗಿ ತೆಗೆಯೋದಂತಂದ್ರೆ ನನ್ನ ಫೋಟೋ ನನ್ನ ಸ್ನೇಹಿತರ ಫೋಟೋ ನಾ ಆಚೆ ಎಲ್ಲಾದರೂ ಟ್ರಿಪ್ಪಿಗೆ ಎಲ್ಲಾದರೂ ಹೋದಾಗ ನಾನು ಅಲ್ಲಿನ ಏನು ಪ್ರೇಕ್ಷಣೀಯ ಸ್ಥಳಗಳ ಫೋಟೋನ ನಾನು ತೆಗಿತಾ ಇರ್ತೀನಿ ಮತ್ತೆ ಅಲ್ಲಿ ನಿಂತುಕೊಳ್ಳೋದು ಅಲ್ಲಿ ನಿಂತ್ಕೊಂಡು ನನ್ನ ಫೋಟೋನ ನಾನು ತೆಗೆಸಿಕೊಳ್ಳೋದು ನನ್ನ ಫೋಟೋ ತೆಗೆಸ್ಕೊಬೇಕು ಅಂತ ಅಂದರೆ ನನಗೆ ತುಂಬ ಇಷ್ಟ ಸೊ ನಾನು ಅದನ್ನು ಮಾಡ್ತಾ ಇರ್ತೀನಿ ಮತ್ತೆ ನನ್ನ ಸ್ನೇಹಿತರಿಗೆಲ್ಲ ಹೇಳಿ ಅಲ್ಲಿ ನಿಂತ್ಕೋ ಅಂತ ಹೇಳಿ ಆ ಪ್ರೇಕ್ಷಣೀಯ ಸ್ಥಳ ಏನಿರುತ್ತೆ ಅದರ ಮುಂದೆ ಅವ್ರನ್ನು ನಿಲ್ಲಿಸ್ಕೊಂಡು ಅಥವಾ ಒಳ್ಳೆಯ ಏನಾದ್ರೂ ನೇಚರ್ ಗ್ರೀನರಿ ಇದ್ದಾಗ ಅವ್ರನ್ನು ನಿಲ್ಲಿಸಿ ಆ ಥರ ಫೋಟೋಗಳನ್ನು ತೆಗಿತೀನಿ ನಾನು ಸಾಮಾನ್ಯವಾಗಿ ತೆಗೆಯುವಂತಹ ಚಿತ್ರಗಳು ಅಂತಂದರೆ ಈ ಥರ ಗ್ರೀನರಿ ತೋಟ ಕೈತೋಟ ಇದ್ದಾಗ ಅವು ಹೂಗಳು ಬಿಟ್ಟಿದ್ದಾಗ ಮತ್ತೆ ಏನಾದ್ರೂ ಸಿಟಿ ಒಳಗಡೆ ಬಿಲ್ಡಿಂಗ್ಸ್ ಇದ್ದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಲೈಟಿಂಗ್ಸ್ ಇದ್ದಾಗ ಬೇರೆ ಬೇರೆ ಪಾರ್ಟಿ ಹಾಲ್ಗೆ ಹೋದಾಗ ಮತ್ತೆ ಯಾವುದಾದ್ರು ಕೆಫೆಗೆ ಹೋದಾಗ ಅಲ್ಲಿ ಎಂಬಿಯನ್ಸ್ ಏನಾದ್ರೂ ಚೆನ್ನಾಗಿತ್ತು ಅಂತಂದರೆ ಆ ಥರ ಫೋಟೋ ಎಲ್ಲ ಮತ್ತೆ ಕ್ಲೌಡ್ಸ್ ಅಂದರೆ ಮೋಡಗಳ ಫೋಟೋವನ್ನು ಮತ್ತೆ ಸನ್ಸೆಟ್ ಸನ್ರೈಸ್ ಆ ಥರ ಫೋಟೋವನ್ನು ನಾನು ತೆಗೆಯೋಕೆ ತುಂಬ ಇಷ್ಟಪಡ್ತೇನೆ ನಾನು ಈ ಥರ ಚೆಂದದ ಅಲ್ಲಿರುವ ನಾನು ಫೋಟೋವನ್ನು ತೆಗಿತೇನೆ ನಾನು ಇಲ್ಲಿವರೆಗು ತೆಗೆದಿರುವಂತ ಚಿತ್ರ ಅಂತಂದರೆ ನಾನು ಛಾಯಾಚಿತ್ರಗಳು ಅಂತ ಅಂದರೆ ಒಂದು ಪರ್ಸನ್ಸ್ದು